ಹಲೋ ನಿಮ್ಮದು ಅಹಲ್ಯ ಸ್ಟೇಷನರಿನಾ ಹಾಂ ಮೇಡಮ್ ಇದು ನಮಗೆ ನೆಕ್ಸ್ಟ್ ವಿಕಿಂದ ಎಕ್ಸಾಮ್ಸ್ ಇದೆ ಅದಕ್ಕೆ ಸ್ವಲ್ಪ ಸ್ಟೇಷನರಿಸ್ ಬೇಕಿತ್ತು ಎಕ್ಸಾಮ್ಸಿಗೆ ಶೀಟ್ಸು ರೈಟಿಂಗ್ ಪ್ಯಾಡ್ಸ್ ಆ ಥರದೆಲ್ಲ ಇದೆಯಾ ಹಾಂ ಇದು ಲೇಬಲ್ಸು ಮತ್ತು ಕಲರ್ಸ್ ಶೀಟ್ಸು ಮತ್ತೆ ಕ್ಯಾಲುಕ್ಲೇಟರ್ ಎಲ್ಲ ಬೇಕಿತ್ತು ಸೈಂಟಿಫಿಕ್ ಕ್ಯಾಲುಕೇಟರ್ ಇದೆಯಾ ನಿಮ್ಮ ಹತ್ತಿರ ಹೌದಾ ಯಾವಾಗ ಬರೋಣ ಮೇಡಮ್ ಎಲ್ಲಿರೋದು ನಿಮ್ಮದು ಅಂಗಡಿ ಹೌದಾ ಸರಿ ಮೇಡಮ್ ಆಯ್ ಬೆಳಗ್ಗೆ ಎಷ್ಟು ಗಂಟೆಗೆ ಒಪನಾಗುತ್ತೆ ಹಾಂ ಸಂಜೆ ಕ್ಲೋಸ್ ಆಗೋದು ಎಷ್ಟೊತ್ತಿಗೆ ಹೌದಾ ಸರಿ ಮೇಡಮ್ ಬರುತ್ತೀವಿ ಅಮೌಂಟ್ ಎಷ್ಟಾಗುತ್ತೆ

ಹೌದಾ ಸರಿ ಮೇಡಮ್ ಆಯಿತು ಇದು ಪೆನ್ಸಿಲು ಸ್ಕೇಲ್ಸ್ ಅವೆಲ್ಲ ಸಿಗುತ್ತಾ ಹಾಂ ಮೇಯ್ನಾಗಿ ಅದು ಕ್ಯಾಲುಕ್ಲೇಟರ್ ಬೇಕಿತ್ತು ಅದಕ್ಕೆ ಪೋನ್ ಮಾಡಿದೆ ಹಾಂ ಡ್ರಾಯಿಂಗ್ ಶೀಟ್ಸ್ ಬೇಕು ಕಲರದ್ದು ಕಲರ್ ಕಲರ್ ಡ್ರಾಯಿಂಗ್ ಶೀಟ್ ಬರುತ್ತಲ್ಲ ಆ ಥರದ್ದು ಹಾಂ ಮತ್ತೆ ಏನುಯಿಲ್ಲ ತರಿಸಿಟ್ಟಿರಿ ನಾನು ಬರುತ್ತೀನಿ ಒಂದು ಟು ತ್ರೀ ಡೇಸ್ ಅಷ್ಟರಲ್ಲಿ

ಹಾಂ ಹೌದಾ ಹಾಂ ಸರಿ ಬರುತ್ತೀವಿ ಅಂದರೆ ಅಲ್ಲಿ ಅಡ್ರಸೆಲ್ಲಾ ತಿಳ್ಕೊಂಡು ಬರಬೇಕಲ್ಲ ಅದಕ್ಕೆ ನಿಮ್ದು ಅಂಗಡಿ ಎಲೈತೆ ಅಂತ ಕರೆಕ್ಟ್ ಗೊತ್ತಿಲ್ಲ ಹೌದಾ ಸರಿ ಆಯಿತು ಅಮೌಂಟ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟಿದ್ರೆ ಅಜ್ಜೆಸ್ಟ್ ಮಾಡ್ಕೊಂಡ್ ಬರುತಿದ್ವಿ ಹೌದಾ ಸರಿ ಆಯಿತು ಕ್ಯಾಲುಕ್ಲೇಟರ್ ಒಂದಾದ್ರು ಹೇಳೊಕ್ಕಾಗುತ್ತ ಅಮೌಂಟ್ ಅಂತ ಹೌದಾ ಸರಿ ಆಯಿತು ಬರುತ್ತೀನಿ ಬಂದ್ಬಿಟ್ಟು ಅಡ್ರೆಸ್ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಪೋನ್ ಮಾಡ್ತೀನಿ ಬಿಡಿ ಇಲ್ಲಾಂದರೆ ಲೊಕೇಶನ್ ಕಳ್ಸಿ ಹಾಂ ನನಗೆ ಮಾಮೂಲಿ ದೊಡ್ದಾಗಿ ಬರುತ್ತಲ್ಲ ಕಾರ್ಬೋಟ್ ಶೀಟ್ ಥರ ಕಲರ್ ಕಲರದ್ದು ಆ ಥರ ಎಲ್ಲ ಕಲರದ್ದು ಇದ್ದಿದ್ದರೆ ಒಳ್ಳೇದು ಎಲ್ಲ ಕಲರದ್ದು ಬೇಕಿತ್ತು ಅದು ಮತ್ತು ರೈಟಿಂಗ್ ಪ್ಯಾಡ್ಸು ಜಾಮೆಟ್ರಿ ಬಾಕ್ಸ್ ಅದೆಲ್ಲ ಬೇಕು ಎ ಫೋರ್ ಶೀಟ್ಸನ್ನು ತೆಗೆಸಿಟ್ಟಿರಿ ಬರ್ತೀನಿ ಹಾಂ ಸಾಕು ಹಾಂ ಅಷ್ಟೇ ಸಾಕು ಇಲ್ಲ ಇಲ್ಲ ಅಷ್ಟೇ ಸಾಕು ನಾನು ಬಂದ್ಬಿಟ್ ಬೇಕಿದ್ದರೆ ಫೋನ್ ಮಾಡ್ತೀನಿ ಏನಾದರೂ ಎಕ್ಸ್ಟ್ರಾ ಏನೆನಾದ್ರು ಬೇಕಿದ್ದರೆ ಅಲ್ಲೇ ತಗೋತೀನಿ ಇದು ಲೇಬಲ್ಸೇತ ನಿಮ್ಮ ಅಂಗಡೀಲಿ ಹಾಂ ನಮಗೆ ಕಾಟನ್ಸಿದ್ದು ಲೇಬಲ್ಸ್ ಬರುತ್ತಲ್ಲ ಅದು ಬೇಕಿತ್ತು ಹಾಂ ಅದು ಅವೇಡ ಇದು ಬೇಕಿತ್ತು ಏನು ಸ್ಕ ಕ್ರಯನ್ಸ್ ಬರುತ್ತಲ್ಲ ಕಲರ್ ಪೆನ್ಸಿಲ್ ಅದಿದೆಯಾ ಅದು ಮತ್ತು ಪೇಟಿಂಗ್ ಬೇಕಿತ್ತು ಹಾಂ ಅಷ್ಟೇ ಸಾಕು ಹಾಂ ನೋಡ್ತೀನಿ ಅಲ್ಲಿ ಬಂದ್ಬಿಟ್ಟು ಏನು ಇಷ್ಟಾಗುತ್ತೆ ಅದು ತಗೋತೀನಿ ಇನ್ನೂ ಬೇಕಿತ್ತು ಪೆನ್ನು ಪೆನ್ಸಿಲ್ ಆ ಥರದೆಲ್ಲ ಅಲ್ಲಿ ಯಾವ ಥರ ಇರುತ್ತೆ ನೋಡ್ಬಿಟ್ಟು ಹೇಳ್ತಿನಿ ಹಾಂ ಅದೇ ನಾಳೆ ಟೆನ್ನಿಗೆ ಅಲ್ಲವಾ ನಿಮ್ಗೆ ಓಪನ್ ಒಂದು ಲೆವನ್ ಟ್ವೆಲ್ ಅಷ್ಟೊತ್ತಿಗ್ ಬಂದ್ಬಿಟ್ ಪೋನ್ ಮಾಡ್ತೀನಿ ಹಾಂ ಹೌದಾ ಸರಿ ಹಾಂ ಹಾಂ ಹಾಂ ಸರಿ ಆಯಿತು ಬರೋಕಿಂತ ಮುಂಚೆ ಫೋನ್ ಮಾಡ್ಬಿಟ್ ಬರುತ್ತೀನಿ ನೀವಿದ್ದರೆ ಬರ್ತೀನಿ ಸರಿ ಆಯಿತು